ಸರ್ ನಮಸ್ತೆ ಸರ್ ನಾವು ಅಕ್ಟೋಬರ್ ಎಂಟನೇ ತಾರೀಖು ಚಿತ್ರದುರ್ಗದಿಂದ ಮೈಸೂರಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಗೆ ಗಾಡಿ ಬೇಕಾಗಿತ್ತು ಅದಕ್ಕೆ ನಿಮಿಗೆ ಕರೆ ಮಾಡಿದ್ದೀವಿ ಹೌದು ಸರ್ ಸರ್ ನಾವು ಆರು ಜನ ಇದ್ದೀವಿ ಸರಿ ಸರ್ ಎಂಟನೇ ತಾರೀಖು ಎಂಟನೇ ತಾರೀಖು ಹಾಂ ಸರ್ ದುರ್ಗ ಟು ಮೈಸೂರ್ಗೆ ಎಷ್ಟ್ ಡಿಸ್ಟೆನ್ಸ್ ಕಿಲೋಮೀಟರ್ ಆಗ್ಬೋದು

ಸರ್ ಹೋಗಿ ಬರೋದಕ್ಕಲ್ಲ ಹಾಂ ಹಾಂ ಹಾಂ ಹಾಂ ಹಾಂ ಸರಿ

ಬಾಟನಾ ಸರ್

ಅಲ್ಲಿ ಎಷ್ಟು ಸ್ತ ಎಷ್ಟು ಸ್ಥಳಗಳಿದೆ ಸರ್ ಅಲ್ಲಿ ಸುತ್ತಮುತ್ತ ನೋಡೋದಕ್ಕೆ

ಹ್ಞೂ ಹ್ಞೂ ಆಂ ಹಾಂ ಇಲ್ಲ ಸರ್ ಇಲ್ಲ ಸರ್ ನೀವು ಅದನ್ನು ಮಾಡಿಕೊಡ್ಬೇಕು

ಸರಿ ಸರ್ ಡ್ರೈವರ್ ಬಾಟ ನೋಡ್ಕೊಂಡು ಹೇಳಿ ಸರ್ ನಮಗೆ

ಸರಿ ಸರ್ ಆಯಿತು